ಮಹಿಳೆಯರು ಆಟವಾಡುತ್ತಾರ ಆ ಆಟಗಳನ್ನು ಆಡಲು ಎಷ್ಟು ಜನ ಮಹಿಳೆಯರು ನಿಮಗೆ ಗೊತ್ತಿದ್ದಾರೆ ಭಾರತದ ಮಹಿಳೆಯರಿಗೆ ಲಭ್ಯವಿರುವ ಕ್ರೀಡಾ ಅವಕಾಶಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಮಹಿಳೆಯರಿಗೆ ಕ್ರೀಡಾ ಅವಕಾಶಗಳು ನೀಡುವುದಕ್ಕೆ ನಮಗೆ ಸಂತೋಷವೇ ಆಗುತ್ತದೆ ಮತ್ತು ಮಹಿಳೆಯರು ಆಟವಾಡುವ ಆಟವೇನೆಂದರೆ ನಮಗೆ ತಿಳಿದು ಬ ತಿಳಿದು ಬಂದಿರುವ ಹಾಗೆ ಪಿ ಟಿ ಉಷಾ ಅವರು ಮತ್ತು ಶಟಲ್ ಕಾಕಿನಲ್ಲಿ ಜಯವನ್ನು ಹೊಂದಿರುವ ಪಿ ವಿ ಸಿಂಧು ಇವರಿಬ್ಬರು ನಮಗೆ ಗೊತ್ತಿರುವ ಮಹಿಳೆಯರು ಅಂದರೆ ಅವರ ಬಗ್ಗೆ ಎಷ್ಟು ಹೇಳಿದ್ದರು ಕಡಿಮೆ ಆಗುತ್ತದೆ ಏಕೆಂದರೆ ಅವರ ಸಾ ಅವರ ಸಾಧನೆಯನ್ನು ಮಹಿಳೆಯರ ಶಕ್ತಿ ಏನೆಂದು ಎಲ್ಲರಿಗೂ ಅಂದರೆ ಈ ಭಾರತದ ದೇಶದೆಲ್ಲರಿಗೂ ಗೊತ್ತು ಆಗಿದೆ